ಹಲೋ ಯಾರು

ಹೌದಾ ಓಕೆ ಮೇಡಮ್ ಮೇಡಮ್ ನಮ್ಮ ಕರ್ನಾಟಕದಲ್ಲಿ ಗಂಧದ ಮರಗಳು ಅತಿ ಹೆಚ್ಚಾಗಿದೆ ಮತ್ತು ಗಂಧದ ಮರಾನ ನಾವು ಕರ್ನಾಟಕದ ಮರ ಯಾವುದು ಅಂತ ಅದನ್ನು ನಾವು ಗಂಧದ ಮರ ಅಂತ ಹೇಳ್ತೀವಿ ಈ ಗಂಧದ ಮರ ತುಂಬ ಸುವಾಸನೆಯಿಂದ ಕೂಡಿರುತ್ತೆ ಹಾಂ ಮತ್ತು ಸ್ಯಾಂಡಲ್ವುಡ್ ಅನ್ನೋದು ಈಗ ಸಿನ್ಮಾಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆಯ ನಟ ನಟಿಯರು ಇರೋದರಿಂದ ಸ್ಯಾಂಡಲ್ವುಡ್ ಅಂತ ಫೇಮಸ್ಸಾಗಿದೆ ಮತ್ತು ಮೇಡಮ್ ಈ ಗಂಧದ ಮರಾನ ನಾವು ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಿದ್ದೀವಿ ಅಂದರೆ ಯಾರೂ ಕಳ್ಳರು ಇದನ್ನು ಕದೀತಾರೆ ಅಂತೇಳಿ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾಕಂದರೆ ಮೇಡಮ್ ಇದು ನಮ್ಮ ಕರ್ನಾಟಕದ ಮರ ಅಂತ ಹೆಸ್ರು ಮಾಡಿದೆ ಅಲ್ವಾ ಅದಕ್ಕೋಸ್ಕರ ಓಹ್ ಮೇಡಮ್ ಅಂದರೆ ಅದು ತುಂಬ ಉಪಯುಕ್ತವಾದದ್ದು ಈಗ ಔಷಧಿ ಇದೆ ಔಷಧಿ ಇರುವಂಥ ಮರ ಮತ್ತು ಅದು ನಮಗೆ ಒಂದು ರೀತಿ ಆರಾಧ್ಯದೈವದ ಥರ ಆಮೇಲೆ ಸುವಾಸನೆ ಇರುತ್ತೆ ಗಂಧದ ಮರದಿಂದ ಗಂಧದ ಎಣ್ಣೆ ಮಾಡ್ತಾರೆ

ಮತ್ತು ಇವಾಗ ಸ್ಯಾಂಡಲ್ವುಡ್ಡು ಕನ್ನಡ ಚಿತ್ರರಂಗದಲ್ಲಿರುವಂಥ ನಟ ನಟಿಯರು ಒಳ್ಳೆಯ ಒಳ್ಳೊಳ್ಳೆಯ ಚಿತ್ರಕತೆಗಳನ್ನು ಮಾಡೋದರಿಂದ ನಿರ್ಮಾಪಕರು ನಿರ್ದೇಶಕರೆಲ್ಲ ಇರೋದರಿಂದ ಒಳ್ಳೆಯ ಮೂವಿಗಳು ಬರೋದರಿಂದ ಸ್ಯಾಂಡಲ್ವುಡ್ ಅಂತ ಕೂಡ ಅದಕ್ಕೆ ಹೆಸ್ರು ಬಂದಿದೆ ಅದನ್ನು ಮೇಡಮ್ ಯಾಕಂದರೆ ಗಂಧದ ಮರ ಅನ್ನೋದು ಅದು ಒಳ್ಳೆಯ ಹೆಸ್ರು ಮೇಡಮ್ ಅದಕ್ಕೆ ಅದು ಸುವಾಸನೆಯಿಂದ ಕೂಡಿರುತ್ತಲ್ಲ ಮರ ಮತ್ತು ಬೆಲೆಬಾಳುವಂಥ ಮರ ಅದು ಬೆಲೆ ಮಳ್ ಬಾಳೋ ಮರ ಅಲ್ವಾ ಅದಕ್ಕೋಸ್ಕರ ನಾವು ಸ್ಯಾಂಡಲ್ವುಡ್ ಅಂತ ಅವ್ರು ತಗೊಂಡಿದ್ದಾರೆ ಈಗ ಮೈಸೂರ್ ಸ್ಯಾಂಡಲ್ ಸೋಪು ಅದಕ್ಕೂ ಕೂಡ ಗಂಧದ ಎಣ್ಣೆನ ಮಿಕ್ಸ್ ಮಾಡ್ತಾರೆ ತ್ಯಾಂಕ್ ಯು ಮೇಡಮ್